ನಾನು ಒಬ್ಬ ರೈತನ ಮಗಳಾಗಿ ಈ ಮಾತುಗಳನ್ನು ಹೇಳುತ್ತಿದ್ದೇನೆ ಕೃಷಿಯ ಕೆಲಸ ದೇವರ ಕೆಲಸವಿದ್ದ ಹಾಗೆ ನಾನು ಅದನ್ನು ತುಂಬ ಇಷ್ಟಪಟ್ಟು ಮಾಡುತ್ತೇನೆ ಏಕೆಂದರೆ ನಾವು ತಿನ್ನುತ್ತಿರುವ ಊಟವನ್ನು ನಾವೇ ಬೆಳೆದು ತಿನ್ನೋದರಲ್ಲಿರೋ ಖುಷಿ ಇನ್ಯಾವುದರಲ್ಲೂ ಇಲ್ಲ ಅದು ಎಷ್ಟೋ ಜನಕ್ಕೆ ಊಟ ಹಾಕುವ ಭಾಗ್ಯ ಯಾರಿಗೂ ಬರುವುದಿಲ್ಲ ಆ ಪುಣ್ಯ ರೈತನು ಮಾಡುತ್ತಾನೆ ಒಬ್ಬ ರೈತನ ಮಗಳು ಅದರಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡು ಎಲ್ಲವನ್ನು ಮಾಡಬೇಕು ಕೆಲವರು ಅದನ್ನು ಕೀಳಾಗಿ ನೋಡೋದು ಹಾಗೆಲ್ಲ ಮಾಡುತ್ತಾರೆ ಆದರೆ ಅದು ದೇವರ ಕೆಲಸ ಸರ್ಕಾರಿ ಕೆಲಸಕ್ಕಿಂತಲೂ ಮಿಗಿಲಾದುದ್ದು ಎಂದು ನನ್ನ ಅಭಿಪ್ರಾಯ ಕೃಷಿ ಕೃಷಿಯ ಮಹತ್ವ ಈ ಪ್ರಪಂಚದಲ್ಲೇ ಅತ್ಯಂತ ಪವಿತ್ರವಾದದ್ದು ಎಂದು ಹೇಳಬಹುದು